ಹಲೋ ಹಾಂ ರೀ ಇದು ಚಂಪಕ್ಲಾಲ್ ಬೇಕ್ ಶಾಪ್ ಅದ ನೋಡಿರಿ ಹಾಂ ರೀ ಮ್ಯಾಮ್ ತಗೊಳ್ತೀವಿ ಅಲ್ಲ ರೀ ಏನು ಫಂಕ್ಷನ್ ಬೇಸ್ ಅದ ಏನು ರೀ ಏನಾದ್ರೂ ಫಂಕ್ಷನಿಗೆ ಬೇಕಾಗಿತ್ತು ಏನು ರೀ ನಿಮಗೆ ಓಕೆ ಹೌದು ಏನು ರೀ ಅಂದ್ರೆ ನೀವು ಯಾವ ಸ್ವೀಟ್ಸ್ ಎಷ್ಟು ಕ್ವಾಂಟಿಟಿ ಅಂತೆಲ್ಲ ನಮಗೆ ಹೇಳಿದ್ರಿ ಅಂತಂದ್ರೆ ನಾವು ಹೇಳ್ತೀವಲ್ಲ ನಿಮಗೆ

ಹಾಂ ಹಾಂ ಈಗ ಕಾಜು ಹ್ಯಾಂಗೂ ನಿಮಗೆ ಗೊತ್ತಿದ್ದಂತೆ ಕಾಜು ಕಾಸ್ಟ್ಲಿಯೇ ಇರ್ತದೆ ರೀ ಮ್ಯಾಮ್ ಕಾಜು ನೋಡಿರಿ ಒನ್ ಕೆ ಜಿಗೆ ಏನಿಲ್ಲ ಅಂದ್ರೆ ರೌಂಡ್ ಏಯ್ಟ್ ಹಂಡ್ರೆಡ್ ಹಾಂಗೆ ಬೀಳ್ತದೆ ರೀ ಯಾಕಂದ್ರೆ ಕಾಜು ಕಾಸ್ಟ್ಲಿಯೇ ಅದ ಅಲ್ಲ ರೀ ಇದೂ ಈಗ ನಿಮಗೆ ಇನ್ನೊಂದು ಏನಂದ್ರಿ ನೀವು ಕಾಜು ಕಟ್ಲಿ ಮತ್ತು ಕಾಲಕಂಡಲ್ಲ ಕಾಲಕಂಡ್ ನಿಮಗೆ ಫ್ರೆಶ್ ಕೊಡ್ಬೇಕಾಗ್ತದೆ ಅಲ್ರಿ ನಾವು ಅವಾಗಿಂದ್ಲೇ ಹಾಲು ಅದೆಲ್ಲ ತಗೊಂಡು ಬಂದು ಮಾಡ್ಬೇಕಾಗ್ತದೆ ರೀ ತೋ ಫ್ರೆಶ್ ಬೇಕಂತಂದ್ರೆ ಯಾವತ್ತು ಅದ ರೀ ಎಂಗೇಜ್ಮೆಂಟ ಅಂದ್ರೆ ಒಂದು ಟ್ವೆಂಟಿ ಸೆವೆನ್ ಟ್ವೆಂಟಿ ಏಯ್ಟ್ರ ಅಂದ್ಕೊಳ್ರಿ ನಾನು ಹ್ಞೂ ಅಂದ್ರೆ ಎಂಗೇಜ್ಮೆಂಟ್ ಡೇನೇ ಕೊಡಬೇಕಲ್ರಿ ನಿಮಗೆ ಪಾ ಡೆಲಿವರಿ ಹೌದು ರೀ ಮಾ ನೀವು ಹೆಂಗೆ ಅಂತೀರ ಹಂಗೆ ರೀ ಈಗ ಡೆಲೆವರಿ ನಾವು ಮಾಡ್ದೇವೆ ಅಂದ್ರು ನಾವು ಚಾರ್ಜಸ್ ಅಪ್ಲೈ ಮಾಡ್ತೀವಿ ಎಲ್ಲ ನೀವೇ ಮಾಡ್ಕೊಳ್ತೀರ ಅಂದ್ರೆ ಬರೀ ನಾವು ಜಸ್ಟ್ ಕೊಟ್ಟಿರ್ತೀವಿ ಅದೇ ಕಾಸ್ಟ್ ನಾವು ತಗೊಳ್ತೀವಿ ರೀ ಮ್ಯಾಮ್ ಮತ್ತು ನೀವು ಎಷ್ಟು ಕೆ ಜಿ ಅಂತಂದಿರಿ ನೀವು ಈಗ ಮಂದಿ ಎಷ್ಟು ಬರ್ತಾರೆ ಅದ್ರ ಮೇಲೆ ಎಷ್ಟು ಕೆ ಜಿ ಅಂಥೇಳಿ ಗೊತ್ತಾಗ್ತದೆ ನೋಡಿರಿ

ಹಾಂ ರೀ ಈಗ ನೋಡಿರಿ ಕಾಜು ನಾನು ನಿಮಗೆ ಅಂದಂಗೆ ಏನಿಲ್ಲ ಅಂತಂದ್ರೆ ಒಂದ್ ಕೆ ಜಿಗೆ ಏಯ್ಟ್ ಹಂಡ್ರೆಡ್ ಅಂತ ಹಾಂಗೆ ಬಿದ್ರೂನು ಈಗ ಟೆನ್ ಕೆ ಜಿ ಅಂದ್ರೆ ರೌಂಡ್ ಏಯ್ಟ್ ತೌಸಂಡ ಹಾಗೂ ಆಗ್ಬಹುದು ರೀ ಅದು ಡೆಲಿವರಿ ಚಾರ್ಜಸ್ ಏನ್ರಿ ನಮಗೆ ಹೇಳೊದಂದ್ರಿ ಎಲ್ಲಿ ಯಾ ನೀವೆಲ್ಲಿ ವೆನ್ಯೂ ಹೇಳಿದ್ರಿ ಅಂತಂದು ಅಲ್ಲಿ ತನಕ ನಾವು ಡೆಲಿವರಿ ಚಾರ್ಜಸ್ ಅನ್ನ ಮತ್ತು ಪ್ಯಾಕಿಂಗ್ ಎಲ್ಲ ಇರ್ತದೆ ಅಲ್ಲಿ ರೀ ನಮ್ಮ ಕಡಿಂದ ಅದಕ್ಕೆ ನಾವೂ ಅದು ಎಲ್ಲ ಸೇರಿ ಒಂದ್ ಸ್ವಲ್ಪದ ನೈನ್ ತೌಸಂಡ್ ತನಕ ಬರ್ಬಹುದು ರೀ ನಿಮಗೆ ಇದು ಕಲಾಕಾನನ್ ತಂದಿರೋದು ರೀ ಒನ್ ಕೆ ಜಿಗೆ ನೀ ಫೋರ್ ಹಂಡ್ರೆಡ್ ಹಾಂಗ ಹಿಡೀರಿ ಟು ಟೆನ್ ಟೆನ್ ಅಂದರೂನು ಒನ್ ಫೋರ್ ತೌಸಂಡಂಗೆ ಆಗ್ತದೆ ರೀ ಮತ್ತು ಎರಡು ಸೇರಿ ಪ್ಯಾಕಿಂಗ್ ಡೆಲಿವರಿ ಚಾರ್ಜ್ ಎರಡಕ್ಕೂ ಸೀಮೆ ರೀ ಯಾಕೆಂದರೆ ನೀವು ಎರಡು ಒಮ್ಮೆ ಕೊಡ್ಲಿಕ್ಕೆ ಹತ್ತೀರಲ್ಲ ಆರ್ಡರ್ ಎರಡಕ್ಕೂ ಸೇಮೆ ಹಾಂಗ ಏನಾರ ಹೇಳಿದ್ರೆ ಅಂದ್ರೆ ನಾವು ಎಣ್ಣೆಗೆ ತಂದು ಕೊಡ್ತೀವಿ ರೀ ಮತ್ತು ನೀವು ಡೆಲಿವರಿ ಚಾರ್ಜಿಂದ ಏನು ಹೇಳೋದು ಹೇಳ್ರೀ ಹೌದು ರೀ ಕಮ್ಮಿ ಅಂತಂದ್ರೆ ನಾನು ನಿಮಗೆ ಈಗ ಟೆನ್ ಕೆ ಜಿ ಅದೆ ಅಲ್ಲ ರೀ ಈಗ ಕಾಜುನೇ ಕಾಸ್ಟ್ಲಿ ಆವಾ ರೀ ಈಗ ನಾವು ಮಾಡಲಿಕ್ಕೆ ಲೇಬರ್ ಚಾರ್ಜ್ ಅವೆಲ್ಲ ಹತ್ತಿವೆ ಅಲ್ಲ ರೀ ಸೊ ಅದಕ್ಕೆ ನೋಡೋಮ್ ಬರ್ರಿ ಹಾಗೆ ಹೀಗೆ ಮಾಡಿ ಎಷ್ಟಾರ ಕಮ್ಮಿ ಮಾಡೋಣ ತಗೊಳ್ರೀ ಒಂದ್ಸಲ ಹಾಂ ಹಾಂ ಸರಿ ರೀ ಸರಿ ಹಾಂ ಸರಿ ಸರಿ ಹಾಂ ಇಡಲಿ ರೀ ಹ್ಞೂ